ಹಲೋ ಹಲೋ ಹೇಗಿದಿರಾ ಮೇಡಮ್ ನಾನು ಸಹನಾ ಅಂತ ನಮ್ಮ ಅಣ್ಣ ತುಂಬ ಕುಡಿತಾರೆ ಮತ್ತು ತುಂಬ ಬ್ಯಾಡ್ ಹ್ಯಾಬಿಟ್ಸ್ ಇದೆ ಅದನ್ನ ಕಂಟ್ರೋಲ್ ಮಾಡಬೇಕು ನಿಮ್ಗೆ ಯಾವುದಾದ್ರೂ ಹ್ಯಾಲ್ಕೋಹಾಲ್ ಬಿಡಿಸೋ ಅಂಥ ಸೆಂಟರ್ಸ್ ಏನಾದರೂ ಗೊತ್ತಾ

ಹಾಂ ಹೌದು ಅಲ್ಲಿ ಫೆಸಿಲಿಟಿ ಅಲ್ಲಿ ಫೆಸಿಲಿಟಿಸು ಊಟದ್ದ ತಿಂಡಿ ಬಟ್ಟೆ ಅದೆಲ್ಲ ಚೆನ್ನಾಗಿ ನೋಡ್ಕೊತಾರಾ ಫೀಸ್ ಎಷ್ಟು ಮತ್ತು ಅದ್ರದ್ದು ಎಲ್ಲ ಡಿಟೇಲ್ಸ್ ಬೇಕಾಗಿತ್ತಲ್ಲ ಹಾಂ ಹೌದು ಇಲ್ಲಿ ಹತ್ರದಲ್ ಯಾವುದೂ ಸೆಂಟರ್ಸ್ ಇಲ್ಲವಾ ಅಷ್ಟು ದೂರ ಆಗುತ್ತೆ ಅಂತ ನಮಗೆ ಅಷ್ಟೇ ಹಾಂ ಹೌದಾ ಹೌದಾ ನಮಗೆ ಅಂದರೆ ಜಾಸ್ತಿ ಕುಡಿತಾರೆ ಅದನ್ನ ಫಸ್ಟ್ ಬಿಡ್ಸ್ಬೇಕಷ್ಟೇ ಅದು ಬಿಟ್ಟರೆ ಇನ್ನೇನಿಲ್ಲ ಅದೊಂದು ಅಷ್ಟೇ ಹ್ಞೂ ಸರಿ ಆಯಿತು ಮೇಡಮ್ ತ್ಯಾಂಕ್ ಯು ಥ್ಯಾಂಕ್ ಯು